ಮೊದಲೆಲ್ಲ ನಾವು ಕೆಲ್ಸಕ್ಕೆ ಹೋಗ್ತಿದ್ದೆವು ಹೊರಗೆಲ್ಲ ದುಡಿದು ಬರ್ತಿದ್ದೆವು ಆದರೆ ಈ ಈ ಜನ್ರೇಶನ್ದಲ್ಲಿ ಆ ರೀತಿಯಿಲ್ಲ ಕೂತಲ್ಲೆ ಕೆಲಸ ಮಾಡ್ತಯಿದ್ದಾರೆ ಮನೇನೂ ನೋಡ್ಕೊಳ್ತಾಯಿದ್ದಾರೆ ಕಂಪ್ಯೂಟರ್ನಲ್ಲಿ ಕೆಲಸನೂ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಹೊರಗೆ ಹೋಗಿ ನಾವು ಫ್ಯಾಮಿಲಿಯಲ್ಲಿ ಸಮಯ ಸಿಗ್ತಾಯಿರಲಿಲ್ಲ ಆದರೆ ಈಗ ಸಮಯ ಸಿಗ್ತಾಯಿದೆ ಅದೇ ರೀತಿಯಾಗಿ ಮನೇಲಿ ಕೂತೂ ನಾವು ಹಣ ಗಳಿಸ್ತಾಯಿದ್ದೇವೆ ಮೊದಲು ಹೊರಗೆ ಹೋಗಿ ನಾವು ಕಷ್ಟಪಟ್ಟು ಬೆವ್ರು ಸುರಿಸಿ ದುಡಿದಿದ್ದರೆ ನಮ್ಗೆ ದುಡ್ಡು ಸಿಗ್ತಾಯಿತ್ತು ಆ ರೀತಿಯಿಲ್ಲ ಈ ಜನ ಈ ದಿವಸದಲ್ಲಿ ನಾವು ಮನೇಲಿ ಕುಂತೇ ನಾವು ಮನೆ ಕೆಲಸವೂ ಮಾಡ್ಕೋಬೋದು ಮಕ್ಕಳನ್ನೂ ನೋಡ್ಕೋಬೋದು ಆಫೀಸ್ ವರ್ಕ್ನೂ ಮಾಡ್ಕೋಬೋದು ಈ ರೀತಿ ನಾವು ದುಡ್ಡು ಸಂಪಾದನೆ ಮಾಡ್ತಾಯಿದ್ದೇವೆ ಅದೇ ರೀತಿ ಕೆಲವರು ಜನರು ಹೊರಗೆ ಪ್ರವಾಸಕ್ಕೆ ಹೋಗಿ ಪ್ರವಾಸದಲ್ಲಿರತಕ್ಕಂಥ ಎಲ್ಲ ಪ್ರವಾಸವನ್ನು ನೋಡಿಕೊಂಡು ನೋಡಿ ನೋಡ್ತಾ ವೀಡಿಯೊ ಮಾಡ್ತಾ ಅದೇ ಯೂಟ್ಯೂಬಲ್ಲಿ ಬಿಡ್ ಬಿಡ್ತಾಯಿದ್ದಾರೆ ಬಿಟ್ಟು ಅದರಲ್ಲಿಂದ ದುಡ್ಡು ಗಳಿಸ್ತಾಯಿದ್ದಾರೆ ಯಾರಿಗೆ ಹೆಚ್ಚು ಲೈಕ್ಸ್ ಬಂದು ಶೇರ್ ಮಾಡಿದ್ರೂ ಅವ್ರು ಅದು ಲೂ ದುಡ್ಡು ತಾನಾಗಿ ತಾನಾಗಿ ಬರ್ತಾಯಿದೆ ಮೊದಲು ಆ ರೀತಿಯಿರಲಿಲ್ಲ ನಾವು ಪ್ರವಾಸಕ್ಕೆ ಹೋದರೂ ನಾವು ಒಂದು ಭಾವಚಿತ್ರವನ್ನು ತೆಗೆ ತೆಗಿಬೇಕೆಂದ್ರೂನು ನಮ್ಮಲ್ಲಿ ಕ್ಯಾಮ್ರ ಇರ್ತಿತ್ತು ಸಣ್ಣದು ವೀಡಿಯೊ ವೀಡಿಯೊ ಮಾಡೋಕೆ ಆಗ್ತಾಯಿರ್ಲಿಲ್ಲ ಆದರೆ ಈಗೆಲ್ಲ ಜನ್ರೇಶನ್ ಚೇಂಜ್ ಆಗಿದೆ ಹೌ ಮೊದಲು ಹಾಸ್ಯ ನಾವು ನಾಟಕವನ್ನು ನೋಡು ನೋಡ್ತಾಯಿದ್ದೆವು ಈಗೇನಿಲ್ಲ ನಾವು ಮನೇಲಿ ಕುಂತು ಯೂಟ್ಯೂಬ್ನಲ್ಲಿ ಹಾಸ್ಯವನ್ನು ಹಾಸ್ಯವನ್ನು ನೋಡ್ತಾಯಿದ್ದು ಆ ಹಾಸ್ಯ ಮುಖಾಂತರವಾಗಿ ದುಡ್ಡನ್ನು ಗಳಿಸ್ತಾಯಿದ್ದಾರೆ ಮೊದಲು ನಾವು ನಾಟಕಕ್ಕೆ ಹೋ ಬಂದಿದ್ದೆ ಅಂದರೆ ಊರ ಜನರೆಲ್ಲ ಸೇರಿ ಪೂರ್ತಿ ನಾಟಕವನ್ನು ನೋಡ್ತಾಯಿದ್ದೆವು ಆ ರೀತಿಯಿಲ್ಲ ಈಗ ನಾವು ಮನೇಲೇ ಕೂತು ನಾಟಕ ಹಾಸ್ಯ ಪ್ರದರ್ಶನವನ್ನು ನೋಡಬಹುದು ಅದೇ ರೀತಿ ಹಾಸ್ಯ ಮಾಡ್ತಾ ಮಾಡ್ತಾ ಅವರು ದುಡ್ಡು ಗಳಿಸ್ತಾಯಿದ್ದಾರೆ ಹೆಚ್ಚೆಚ್ಚು ಬೆಳೆಯುತ್ತಯಿದ್ದಾರೆ ಮೊದಲು ಆ ರೀತಿ ಇರಲಿಲ್ಲ ಅವರಿಗೆ ಎಲ್ಲಿ ಯಾವೂರಲ್ಲಿ ಇರ್ತಾರೋ ಆ ಊರಲ್ಲಿ ಅವರವ್ರೇ ಹಾಸ್ಯವನ್ನು ಟೆಂಟ್ ಹಾಕಿ ಮಾಡ್ತಾಯಿದ್ದದರ ಅದರಿಂದ ದುಡ್ಡು ಬಂದಿರ್ದಿಂದ ಅವರು ಸಂಸಾರವನ್ನು ನಡೆಸ್ತಾಯಿದ್ರು ಅದರಲ್ಲಿ ಈ ರೀತಿ ಆಗಿನ ಜನ ಆಗಿನ ಟೈಮ್ನಲ್ಲಿ ಹಾಗಿತ್ತು ಈ ಟೈಮ್ನಲ್ಲಿ ಮೊಬೈಲಲ್ಲೇ ಹಾಸ್ಯಗಳು ಬರ್ತವೆ ಮನೇಲೇ ಕುಂತು ಮನೋರಂಜನೆಯನ್ನು ನೋಡ್ತೇವೆ ಹೊರಗೆ ಹೊರಗೆ ಹೆಚ್ಚು ಬಹಳ ಸಮಯ ಕಳೀತಾ ಇಲ್ಲ ಮನೇಲೇ ಇರ್ತೇವೆ ಮನೇಲಿ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಾಗಿ ಕೂತು ಹಾಸ್ಯ ಪ್ರದರ್ಶನವನ್ನು ನೋಡುತ್ತೇವೆ ಅದೇ ರೀತಿಯಾಗಿ ಕ್ರೀಡೆ ಕ್ರೀ ಸಣ್ಣ ಮಕ್ಕಳು ಕ್ರೀಡಾಪಟುಗಳಲ್ಲಿ ಬಹಳಷ್ಟು ಎಂಜಾಯ್ ಮಾಡ್ತಿದ್ರು ಆದರೆ ಈ ಸಮಯದಲ್ಲಿ ಫೋನ್ನಲ್ಲೆ ಕಳೆದು ಹೋಗ್ತಾಯಿದ್ದಾರೆ ಫೋನ್ ಮುಖಾಂತರವೇ ವೀಡಿಯೊಗಳು ನೋಡ್ತಾ ನೋಡ್ತಾ ಅವರು ಕ್ರೀಡೆಗಳು ಮಾಡ್ತಾಯಿದ್ದಾರೆ ಮೊದಲೆಲ್ಲ ಕ್ರೀಡೆ ಸ್ಪೋರ್ಟ್ಸು ಸ್ಕೂಲಿಂದ ಇರ್ತಾ ಇದ್ದು ಆದರೆ ಈಗ ಹಾಗಲ್ಲ ಮೊಬೈಲ್ನಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ